ಹಲೋ ಮಿಲನ ಮೇಡಮ್ಮಾ ಮೇಡಮ್ ನಾನು ನಿಮ್ಮ ಹತ್ರ ನಿನ್ನೆ ಬಂದಿದ್ದನಲ್ಲ ಮೇಡಮ್ ರಮ್ಯಾ ಅಂತೇಳಿ ತುಂಬ ಜ್ವರ ಇತ್ತು ಅಂತ ಹಾಂ ಮೇಡಮ್ ನನಗೆ ಜ್ವರ ಸ್ವಲ್ಪಾನು ಕಡಿಮೇನೆ ಆಗಿಲ್ಲ ಮತ್ತೆ ಜ್ವರ ಜಾಸ್ತಿ ಆಗಿದೆ ತುಂಬಾ ಚಳಿ ನೆಗಡಿ ಕೆಮ್ಮು ಎಲ್ಲ ಆಗ್ಬಿಟ್ಟಿದೆ ಅದಕ್ಕೆ ಏನು ಮಾಡೋದು ಅಂತ ಗೊತ್ತಾಗ್ತಯಿಲ್ಲ ಕಡಿಮೆ ಆಗಿತ್ತು ಮೇಡಮ್ ಅಂದರೆ ನಿನ್ನೆ ದಿನ ನಮ್ಮ ಮನೆಗೆ ಸ್ವಲ್ಪ ನೆಂಟ್ರು ಎಲ್ಲ ಬಂದಿದ್ದರು ಅವ್ರಿಗೆಲ್ಲ ಅಡುಗೆ ಊಟ ತಿಂಡಿ ಎಲ್ಲ ಮಾಡೋದು ಇತ್ತು ಅಲ್ವಾ ಹಾಗಾಗಿ ಸ್ವಲ್ಪ ಕೆಲಸ ಜಾಸ್ತಿ ಆಯಿತು ಕೆಲಸ ಜಾಸ್ತಿ ಆಯಿತಲ್ಲ ಇದು ಮಾಡಿ ರೆಸ್ಟ್ ಮಾಡಾಕೆ ಆಗಲಿಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಜ್ವರ ಇದೆ ಇವಾಗ ನನಗೆ ತುಂಬಾ ಚಳಿ ಎಲ್ಲ ಇದೆ ಅದಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗದೇ ನಾನು ನಿಮಗೆ ಫೋನ್ ಮಾಡಿದೆ

ಹಾಂ ಸರಿ ಮೇಡಮ್ ಅಕಸ್ಮಾತ್ ನಂಗೆ ಏನಾದರು ಜ್ವರ ಕಡಿಮೆ ಆಗಿಲ್ಲ ಅಂದ್ರೆ ಏನಂತ ಅಂದರೆ ಮುಂದಿನ ವಾರದಲ್ಲಿ ನಮ್ಮ ಅತ್ತೆ ಮಗಳದ್ದು ಮದುವೆ ಇದೇ ಥರ ಜ್ವರ ಬರ್ತಾನೇ ಇದ್ದರೆ ಆಮೇಲೇ ಮದ್ವೆನಲ್ಲಿ ಎಲ್ಲ ಮತ್ತೆ ಓಡಾಡಕೆ ಆಗೊಲ್ಲ ಓಡಾಟ ಓಡಾಟ ಎಲ್ಲ ಮಾಡಿ ಮತ್ತೆ ಜ್ವರ ಏನಾದರು ಜಾಸ್ತಿ ಆದರೆ ಅಂತ ಭಯ ಅದಕ್ಕೆ ನಿಮಗೆ ಇನ್ನೊಂದು ಸಲ ಕೇಳಿ ಬಿಡೋಣ ಅಂತೇಳಿ ನಿಮಗೆ ಒಂದು ಕಾಲ್ ಮಾಡಿದೆ

ಹೌದಾ ರಕ್ತ ಪರೀಕ್ಷೆಗೆ ನೀವು ಎಷ್ಟು ದುಡ್ಡು ತಗೋತೀರಾ ಮೇಡಮ್ ಹಾಂ ಹಾಂ ಹೌದ ಹಾಗಾದ್ರೆ ಬೇರೆ ಕಡೆನೇ ಮಾಡಿಸಿ ನಿಮಗೆ ಅದನ್ನ ನಾನು ರೀಪೋರ್ಟ್ ತಂದು ತೋರಿಸಿದ್ರೆ ಆಗುತ್ತೆ ಅಲ್ವಾ ಹಾಂ ಸರಿ ಮೇಡಮ್ ಹಾಗಾದ್ರೆ ನಾಳೆ ಬಂದು ನಾನು ನಿಮ್ನ ಒಂದು ಸಲ ಕಾಣ್ತೀನಿ ಇವಾಗ ನೀವು ಹೇಳಿರೋ ಮಾತ್ರೆನ ತಗೋತೀನಿ ನಾನು ತಗೊಂಡು ನಾಳೆ ಬಂದು ನಾನು ನಿಮ್ಮ ಹತ್ತಿರ ಒಂದು ಸಲ ತೋರಿಸ್ತೀನಿ ಸರಿ ಮೇಡಮ್ ಆಯಿತು